ನೀರನ್ನು ಶೋಧಿಸಿ ಶುದ್ದೀಕರಿಸಲು ನೀವು ಯಾವ ಕ್ರಮಗಳನ್ನು ಅನುಸರಿಸುತ್ತೀರಿ ನೀರು ಜಲ ಜಗತ್ತಿಗೆ ಬೇಕಾದಂತಹ ಪ್ರಮುಖ ಮತ್ತು ಮುಖ್ಯವಾದಂತಹ ಒಂದು ದ್ರವ ವಸ್ತು ಅಂತಂದರೆ ಅದು ನೀರು ಈ ನೀರನ್ನು ನಾವು ಶುದ್ಧೀಕರಿಸ್ಬೋದಾ ಆ ಥರನ ನೀವು ಕ್ವಷನ್ ಕೇಳಿದ್ದೀರಿ ಪ್ರಶ್ನೆಯನ್ನು ಕೇಳಿದ್ದೀರ ಹೌದು ನನ್ನ ಪ್ರಕಾರ ನೀರನ್ನು ಯಾವ ರೀತಿ ಶುದ್ಧೀಕರಿಸ್ಬೋದು ಅಂತಂದರೆ ಮಳೆ ನೀರು ಕೊಯ್ಲು ಮಳೆ ನೀರನ್ನು ಯಾವ ರೀತಿ ಶುದ್ಧ ಮಾಡಬೋದಂತಕಂತ ನಾನು ಒಂದು ಪ್ರಸ್ತಾಪವನ್ನು ಮಾಡ್ತೇನೆ ಮೊದಲನೆಯದಾಗಿ ನೀರನ್ನು ಶುದ್ಧ ಶುದ್ದಿಯಿಂದ ಶುದ್ಧವಾಗಿರ್ತಕ್ಕಂಥ ಪಾತ್ರೆ ಅಥವಾ ನೀರನ್ನು ತುಂಬಿಡಬೇಕಂದಿ ಇಡಬಹುದಾದ ವಸ್ತುಗಳನ್ನು ಶುದ್ಧ ಮಾಡಿ ತೊಳೆದು ನೀರನ್ನು ಅದರಲ್ಲಿ ಹಾಕಬೇಕು ಹಾಕೋಕ್ಕಿಂತ ಮುಂಚೆ ಬಟ್ಟೆ ಅಥವಾ ಪರದೆಯನ್ನು ಅಡ್ಡಹಾಕಿ ಅದರ ಮೂಲಕ ನೀರನ್ನು ಹಾಯಿಸಿ ಶುದ್ದಿಯನ್ನು ಮಾಡ್ಬೋದು ಜೊತೆಗೆ ಅದರಲ್ಲಿ ಮೊದಲು ದೊಡ್ಡ ದೊಡ್ಡ ವಸ್ತುಗಳು ಕಸ ಕಡ್ಡಿ ಏನಾದರೂ ಬಿದ್ದಿದ್ದರೆ ತೆಗೆದುಕೊಂಡು ಬಟ್ಟೆ ಅಥವಾ ಸೋಸುವ ಮೂಲಕ ನೀರನ್ನು ಶುದ್ದಿಯನ್ನು ಮಾಡ್ಬೋದು ಜೊತೆಗೆ ಅಲ್ಲಿ ಬೇವಿನೆಲೆ ಅಥವಾ ಅರಿಶಿನ ಪುಡಿಯನ್ನು ಹಾಕಿ ಶುದ್ಧವನ್ನು ಕೂಡ ಮಾಡ್ಬೋದು ಅಂತ ವಿಜ್ಞಾನಿಗಳು ಪ್ರಸ್ತಾಪವನ್ನು ಮಾಡಿದ್ದಾರೆ ಇದರ ಮೂಲಕ ನಾವು ಮಾಡ್ಬೋದು